ಮೊಬೈಲ್ ಫೋನ್ ಕಂಡು ಹಿಡ್ದಾಗಿಂದ ಇಲ್ಲಿಯವರ್ಗೂ ತುಂಬ ಉಪಯೋಗ ಆಗಿದೆ ಅದಕ್ಕಿಂತ ಹಿಂದೆ ಲೆಟರ್ಸೂ ಮತ್ತು ಪಾರಿವಾಳ ಆ ಥರದ್ದೆಲ್ಲ ಸುದ್ದಿಗಳು ಮತ್ತು ಕಾಯಿನ್ ಬೂತ್ಗಳು ಲ್ಯಾಂಡ್ಲೈನು ಆ ಥರ ಇತ್ತು ಆದರೆ ಈ ಮೊಬೈಲ್ ಫೋನ್ ಕಂಡು ಹಿಡ್ದಾಗಿಂದ ನಾವು ಎಷ್ಟ್ ಬೇಗ ಎಷ್ಟು ದೂರ ಇದ್ರೂ ವಿಷಯಗಳ್ನ ತಿಳಿಸ್ಬೋದು ಯಾರಿಗಾದ್ರೂ ಎಮರ್ಜನ್ಸಿ ಇರಲಿ ಏ ಯಾವುದೇ ವಿಷಯ ಆಗಲಿ ನಾವು ಬೇಗ ಬೇಗ ರೀಚ್ ಮಾಡ್ಸ್ಬೋದು ಅವರಿಗೆ ನೆಕ್ಸ್ಟು ಮೊಬೈಲ್ ಫೋನಿಂದ ಇವಾಗ ಇಂಟರ್ನೆಟ್ ಕಾಲ ಆಗಿದೆ ಅದಕ್ಕೋಸ್ಕರನೇ ತುಂಬ ಯೂಸ್ ಆಗುತ್ತೆ ಅಷ್ಟೇ ಅಲ್ಲದೇ ಈ ಮೊಬೈಲ್ ಫೋನ್ ಬೆಲೆ ಕಮ್ಮಿ ಆಗಿರುವುದ್ರಿಂದ ಎಲ್ಲರ ಕೈಲೂ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಮೊಬೈಲ್ ಫೋನ್ ಅದಿಲ್ಲ ಅಂದರೆ ಯಾರೂ ಎದ್ದೇಳೋದಿಲ್ಲ ಎಲ್ಲ ಅಡಿಕ್ಟ್ ಆಗಿದ್ದಾರೆ ಅಷ್ಟು ಮೊಬೈಲ್ ಫೋನನ್ನ ಈಗಿನ ಪ್ರಪಂಚದಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ಅದರಿಂದ ಏನೇನು ಯೂಸಂದರೆ ವಿದ್ಯಾರ್ಥಿಗಳಿಗೆ ಅವರಿಗೆ ಇವಾಗ ಸ್ಕೂಲಲ್ಲೆಲ್ಲ ಗ್ರೂಪಂತ ಮಾಡ್ತಾರೆ ಗ್ರೂಪಂತ ಮಾಡಿದಾಗ ಅದ್ರಲ್ಲೇ ಎಲ್ಲ ವಿಷಯಗಳು ನೋಟ್ಸ್ಗಳು ಏನೇ ವಿಷಯ ಇದ್ದರೂ ಅಲ್ಲೇ ಹಾಕ್ತಾರೆ ಸೋ ಅವರಿಗೆ ಬೇಗ ರೀಚಾಗುತ್ತೆ ಓದ್ಕೊಳ್ಳೋಕೆ ಎಕ್ಸಾಮ್ ಟೈಮಲ್ಲೆಲ್ಲ ತುಂಬ ಯೂಸಾಗುತ್ತೆ ಅಷ್ಟೇ ಅಲ್ಲ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಮೊಬೈಲಲ್ಲೇ ಕೇಳ್ಬೋದು ಇವಾಗ ಟೀಚರ್ಸ್ ಹತ್ರ ಹೋಗ್ಬೇಕು ಫ್ರೆಂಡ್ಸ್ ಹತ್ತಿರ ಹೋಗ್ಬೇಕು ಅಂತ ಏನಿಲ್ಲ ಯಾರಾದರೂ ಹಿಂಜರಿಯವವ್ರು ಆ ಥರದ್ದೆಲ್ಲ ಇರ್ತಾರಲ್ವ ಅವರಿಗೆ ತುಂಬ ಯೂಸಾಗುತ್ತೆ ಮೊಬೈಲ್ ಫೋನು ನೆಕ್ಸ್ಟೂ ಟೀಚರ್ಸ್ಗೂ ಅಷ್ಟೇ ಟೀಚರ್ಸ್ಗೂ ಯೂಸಾಗುತ್ತೆ ಈಗ ಲೈಕ್ ಅಟೆಂಡೆನ್ಸು ಝೂಮ್ ಮೀಟಿಂಗು ಈಗ ಈ ಥರ ರಜೆ ಇದ್ರೆ ಸಿಲಬಸ್ ಹಿಂದೆ ಉಳಿದ್ರೆ ಅವರಿಗೂ ಕೂಡ ಝೂಮ್ ಮೀಟಿಂಗ್ ಗೂಗಲ್ ಮೀಟ ಆ ಥರ ಎಲ್ಲ ಮಾಡಿ ಕ್ಲಾಸಸ್ನ ಕಂಪ್ಲೀಟ್ ಮಾಡ್ಕೊಬೋದು ಅವರು ಅದು ಎಲ್ಲ ಸಾಧ್ಯ ಮೊಬೈಲಿಂದಲೇ ಏಕಂದ್ರೆ ಸರ್ರ್ ಮೊಬೈಲ್ ಎಲ್ಲ ಮಕ್ಳ ಹತ್ರ ಇದ್ದರೆ ಮ್ ಎಲ್ಲ ಮಕ್ಳೂ ಕೇಳ್ತಾರೆ ಸೊ ಮೊಬೈಲಿಂದ ತುಂಬ ಇಂಪೋರ್ಟೆಂಟ್ ಆಗುತ್ತೆ ಇದು ಒಂದು ಯೂಸು ನೆಕ್ಸ್ಟು ಕೆಲಸಗಳಲ್ಲಿ ನಾವು ಜಾಬ್ ಹುಡುಕ್ಬೇಕಂದ್ರುನು ಇವಾಗ ಅಲ್ಲಿ ಇಲ್ಲಿ ಹೋಗ್ಬೇಕಂತ ಏನಿಲ್ಲ ಮೊಬೈಲಲ್ಲಿ ಜಶ್ಟ್ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದ್ರಲ್ಲಿ ನಮ್ಮದು ಫುಲ್ ಇನ್ಫಮೇಷನ್ಸೆಲ್ಲ ಕೊಟ್ಟು ನಮಗೆ ಯಾವ ಜಾಬ್ ಬೇಕು ಯಾವ ಸ್ಥಳ್ದಲ್ಲಿ ಬೇಕು ಅಂತ ಕೊಟ್ಟರೆ ಸಾಕು ಅದ್ರ ಸ್ ತಕ್ಕನಾಗಿರೋ ಕೆಲವು ಕೆಲಸಗಳು ಬರ್ತವೆ ಸೊ ನಮ್ಗೆ ಯಾವುದು ಸೆಲೆಕ್ಟ್ ಬೇಕಾಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಇಷ್ಟು ಇದೇ ಇದರಿಂದ ನಮಗೆ ಮೊಬೈಲ್ ಜಸ್ಟ್ ಮೊಬೈಲಿಂದಲೇ ನಮ್ಗೆ ಎಷ್ಟೊಂದು ದುಡ್ಡು ಉಳಿತು ದೂರ ದೂರ ಪ್ರಯಾಣ ಮಾಡೋದ್ ಉಳಿತು ಅಲ್ಲಿ ಇಲ್ಲಿ ಸಮಯ ವ್ಯರ್ಥ ಮಾಡ್ದೇ ಕೆಲಸ ಹುಡುಕ್ಕೊಳ್ಬೋದು ಇಷ್ಟು ಯೂಸಿದೆ ನೆಕ್ಸ್ಟು ಇವಾಗ ಆಟೋಗೆ ಕಾಯಬೇಕು ಬಸ್ಸಿಗೆ ಕಾಯಬೇಕು ಅಂತ ಏನಿಲ್ಲ ಜಸ್ಟ್ ಒಂದು ಮೊಬೈಲಲ್ಲೇ ನಾವು ಇವಾಗ ಆರ್ಡರ್ ಮಾಡ್ಕೋಬೋದು ಎಲ್ಲೇ ದೂರ ಇದ್ದರೂ ಯಾರೇ ಆಟೋದವನು ಕ್ಯಾಬ್ ಏನೇ ಬೇಕಂದ್ರೂ ಸಹ ನಾವು ಒಂದು ಜಶ್ಟ್ ಒಂದು ಸಣ್ಣ ಮೊಬೈಲಿಂದನೇ ನಾವು ಆರ್ಡರ್ ಮಾಡಿಕೊಂಡು ಮನೆ ಹತ್ರ ಕರೆಸ್ಕೊಂಡು ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ಬೋದು